ಹಲೋ ಮಧುರಾ ಹೋಟೆಲ್ಲಾ ನಾವು ಇಲ್ಲೇ ಸಾಗರದಿಂದ ಮಾತಾಡೋದು ನಂದು ಒಂದು ಸ್ವಲ್ಪ ಫ್ರೆಂಡ್ಸ್ ಫ್ರೆಂಡಿಂದ ಒಂದು ಬರ್ಡೇ ಇತ್ತು ನಾವು ಒಂದು ಸುಮಾರು ಜನ ಅಂದರೆ ಅಲ್ಲಿ ಬರ್ಡೇ ಆಚರಿಸ್ಲಿಕ್ಕೆ ಬರ್ತಾಯಿದ್ದೇವೆ ನಮಗೆ ಸ್ವಲ್ಪ ಅಂದರೆ ಟೇಬಲ್ ವ್ಯ ವ್ಯ ಟೇಬಲ್ ಕುರ್ಚಿಯ ವ್ಯವಸ್ಥೆ ಸರಿಯಾಗಿ ಬೇಕಿತ್ತು ಮತ್ತೆ ಅಲ್ಲಿ ಪಾರ್ಕಿಂಗೆಲ್ಲ ಮಾಡ್ಲಿಕ್ಕೆ ಜಾಗ ಎಲ್ಲ ಸರಿ ಇದೆ ಅಲ್ವಾ ನಿಮ್ಮ ಹೋಟೆಲಲ್ಲಿ ಅದೇ ಕೇಳಲಿಕ್ಕೆ ಫೋನ್ ಮಾಡಿದೆ ಅಂದರೆ ಊಟದ ಊಟ ಮಾಡ್ಲಿಕ್ಕೆ ಸರಿಯಾದಂಥ ಒಂದು ವ್ಯವಸ್ಥೆ ಬೇಕು ಅಂದರೆ ತುಂಬ ಜನ ಫ್ರೆಂಡ್ಸೆಲ್ಲ ಬರ್ತಾಯಿದ್ದಾರೆ ಒಂದು ಬರ್ಡೇ ಪಾರ್ಟಿ ಮಾಡ್ಬೇಕಂತ ಇದ್ದೇವೆ ಮತ್ತೆ ಪಾರ್ಕಿಂಗಿನ ಅಂದರೆ ಗಾಡಿಗಳಿಗೆ ಪಾರ್ಕ್ ಮಾಡಲಿಕ್ಕೆಲ್ಲ ವ್ಯವಸ್ಥೆ ಸರಿಯಾಗಿರಬೇಕು ಮತ್ತೆ ನಿಮ್ದು ಟೈಮಿಂಗ್ ಎಷ್ಟು ಅಂಥೇಳಿ ಕೇಳಲಿಕ್ಕೆ ನಾನು ಫೋ ಇದು ವಿಚಾರ್ಸ್ಲಿಕ್ಕೆ ಫೋನ್ ಮಾಡಿದೆ